ಹಲೋ ಹಾಂ ಮೊಬೈಲ್ ಷಾಪ್ ಅಲಾ ಹಾಂ ನಂಗೊಂದು ಮೊಬೈಲ್ ಬೇಕಿತ್ತು ಒಂದು ಹತ್ತು ಸಾವಿರದಲ್ ಬೇಕು ಯಾವ ಮೊಬೈಲ್ ಇದೆ ಯಾವುದಾದ್ರೂ ಒಳ್ಳೆಯ ಕಂಪನಿ ಇದ್ರೆ ಆಯಿತು

ಆರು ಸಾವಿರ ಅಂದಿರಲ್ಲ ಅದು ಛಲೋ ಇರ್ತದಾ ಮೊಬೈಲು

ಅಂದ್ರೆ ನಿಯರ್ ಹತ್ತು ಸಾವಿರದ್ ಒಳಗೆ ಯಾವುದೂ ಇಲ್ವಾ

ಊಹುಂ ಬೇಡ ಹತ್ತು ಸಾವಿರದ್ ಒಳಗಡೆ

ಹ್ಞೂ ಹ್ಞೂ ಹ್ಞೂ ನಾಳೆ ನಾಳೆ ಬಂದು ಮಾತಾಡಲಾ ಇಲ್ಲ ಇಲ್ಲ ಇವಾಗ ಬರೋದಿಲ್ಲ ನಾಳೆ ಹ್ಞೂ ಸ ಸರಿ ಸರಿ ನಾಡ್ದು ಬಂದು ನೋಡ್ತೆ ಹ್ಞೂ ಓಕ್ ಬೇಡ ಬೇಡ ನಾನು ಬಂದು ಅಲ್ಲಿ ನೋಡಬೇಕು ಹ್ಞೂ ಸರಿ ಸರಿ ಹ್ಞೂ